ನಾವು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗುವುದಿಲ್ಲ ಏಕಂತ ಅಂದ್ರೆ ನಾವು ಸ್ನಾನ ಮಾಡಿ ಮೊದಲು ಸ್ನಾನ ಮಾಡಿಕೊಂಡು ನಂತರ ಅಡುಗೆ ಮನೆಗೋಗೋದು ಹೋಗುವುದು ಅಡುಗೆ ಮನೆಗೆ ಹೋದ ತಕ್ಷಣ ಪಸ್ಟು ಬಿಸಿನೀರು ಎಲ್ಲರಿಗೂ ಬಿಸಿನೀರನ್ನು ಕಾಯಿಸಿ ಕೊಡೋದು ಮುಖ ತೊಳೆಕೆ ಅಥ್ವಾ ಕುಡಿಯೋಕೆ ಆಗಲಿ ಬಿಸಿನೀರನ್ನೇ ಕೊಡ್ತೀವಿ ನಂತರ ಟೀ ಕಾಫಿ ತಿಂಡಿ ಮಾಡೋದು ಈಗ ನಾವು ಏನಪ್ಪಾ ಅಂತ ಅಂದ್ರೆ ಮಕ್ಳಿಗೆ ಊಟನ ಲೇಟ್ ಆಗಿಬಿಡುತ್ತೆ ಸ್ಕೂಲಿಗೆ ಮತ್ತು ಕಾಲೇಜಿಗೆ ಅಂತಂದ್ಬಿಟ್ಟು ನಿಂತ್ಕೊಂಡು ಊಟ ಮಾಡೋದು ಅಥ್ವಾ ಹಾಟೋದಲ್ಲಿ ಹೋಗ್ತಾ ಊಟ ಮಾಡೊದು ಬಸ್ಸಲ್ಲಿ ಊಟ ಮಾಡೋದು ಮತ್ತು ಕಾಲೇಜಲ್ಲೇ ಹೋಗಿ ನಿಂತ್ಕೊಂಡು ಅಲ್ಲಿ ಇಲ್ಲಿ ರಷಲ್ಲೆಲ್ಲ ಕೂತ್ಕೊಂಡು ಊಟ ಮಾಡೋದು ಹಾಗೆಲ್ಲ ಮಾಡಬಾರ್ದು ಯಾಕಂತ ಅಂದ್ರೆ ಮ ಊಟ ಮಾಡಬೇಕಾದ್ರೆ ಅದಕ್ಕೆ ಒಂದು ರೀತಿ ಪದ್ಧತಿಯಿದೆ ಏನಪ್ಪಾ ಅಂತ ಅಂದ್ರೆ ಸೋಪ ಮೇಲೆ ಕೂತ್ಕೊಳ್ಬಾರ್ದು ಮತ್ತು ಚೇರ್ ಮೇಲೆ ಕೂತ್ಕೊಂಡು ಕಾಲು ಕೈ ಎಲ್ಲ ಕುಣಿಸ್ಕೊಂಡು ಊಟ ಮಾಡಬಾರ್ದು ಮತ್ತು ಮಲ್ಕೊಂಡು ಊಟ ಮಾಡಬಾರ್ದು ಅಂತವಾ ಇದೆ ಏನಕ್ಕಪ್ಪ ಅಂತ ಅಂದ್ರೆ ಅದು ಹಳೆಯ ಕಾಲದಲ್ಲಿ ಹೇಳ್ತಿದ್ದರು ಅದು ಪದ್ಧತಿಯೂ ಹೌದು ನಮ್ಮ ಅನಾರೋಗ್ಯಕ್ಕೆ ಒಳ್ಳೆಯದು ಯಾಕಪ್ಪ ಅಂತ ಅಂದ್ರೆ ನಾವು ಊಟ ಮಾಡಬೇಕಾದ್ರೆ ಕೆಳಗಡೆ ಕೂತ್ಕೊಂಡು ಚಪ್ಲ್ಗಟ್ಟಿ ಹಾಕೊಂಡೆ ಊಟ ಮಾಡಬೇಕು ಸಮಾಧಾನ್ವಾಗಿ ಊಟ ಮಾಡಬೇಕು ಏನೋ ಕೆಲಸ ಇದೆ ಮತ್ತು ಎಲ್ಲೋ ಹೋಗಬೇಕು ಅಂತಂದ್ಬಿಟ್ಟು ನಾವೂ ಸುಮ್ಮನೆ ತಿಂದ್ಕೊಳ್ಬಾರ್ದು ತಿನ್ನಬಾರ್ದು ನಿಧಾನವಾಗಿ ತಿನ್ನಬೇಕು ನಿಧಾನವಾಗಿ ತಿಂದಷ್ಟು ಹ ನಮಗೆ ಎಲ್ತು ಚೆನ್ನಾಗಿರುತ್ತೆ ಹಾ ಹಾ ಎಲ್ತು ಚೆನ್ನಾಗಿರುತ್ತೆ ನಮ್ಮ ಅರ್ಜೆಂಟ್ ಅರ್ಜೆಂಟಲ್ಲಿ ತಿಂದರೆ ಅದು ಸರಿಯಾಗಿ ನಮ್ಮ ಎಲ್ತಿಗೂ ಸಹ ಸರಿಗೆ ಒಂದಲ್ಲ ಮತ್ತು ಊಟ ಮಾಡಬೇಕಾದ್ರೆ ಏನಪ್ಪ ಅಂತಂದ್ರೆ ಊಟ ಮಾಡಿ ಊಟ ಮಾಡಿದ ತಕ್ಷಣ ನೀರನ್ನ ಕುಡಿಬಾರದು ಒಂದು ಹತ್ತು ನಿಮಿಷ ಕಾಲು ಗಂಟೆ ಬಿಟ್ಟು ನೀರನ್ನ ಕುಡಿಬೇಕು ಮತ್ತು ಹಣಗಳಾದ್ರೂ ಅಷ್ಟೇ ಊಟಕ್ಕೂ ಮೊದಲೇನೆ ನಾವು ಊಟಕ್ಕೆ ಮುಂಚೆಯೇ ಹ ಬಾಳೆಹಣ್ಣು ಎಲ್ಲ ತಿನ್ನಬೇಕು ಊಟ ಆದಮೇಲೆ ತಿನ್ನಬಾರ್ದು ಮತ್ತು ಊಟಕ್ಕೂ ಮೊದಲೇ ನಾವು ಚೆನ್ನಾಗಿ ಸೋಪಿಂದ ಕೈ ತೊಳೆದಿರ್ಬೇಕು ಮತ್ತು ಹುಡುಗರು ಏನು ಮಾಡ್ತಾರೆ ಅಂತ ಅಂದ್ರೆ ಆಟ ಆಡ್ತಿರ್ತಾರೆ ಆಟಾಡ್ತಿರು ಬಂದು ಹಂಗೆ ಊಟ ಮಾಡಬೇಕು ಊಟ ತಿಂತೀವಿ ಅಂತ ಕೇಳ್ತಾರೆ ಹಂಗೆಲ್ಲ ಕೊಡಬಾರ್ದು ಉ ಕೈನ ಫಸ್ಟು ತೊಳೆಸಿ ಆ ನಂತರವೇ ಊಟಕ್ಕೆ ಕೊಡಬೇಕು ಅವ್ರಿಗೆ ಮತ್ತು ಮಕ್ಕಳುಗಳು ಅರ್ಜೆಂಟಾಗಿ ಸ್ಕೂಲಿಗೋಗ್ಬೇಕಾದ್ರೆ ಮತ್ತು ಯೂನಿಫಾಮ್ ಹಾಕ್ಕೊಂಡಿರ್ತಾರೆ ಶೂ ಹಾಕೊಂಡಿರ್ತಾರೆ ನಿಂತ್ಕೊಂಡೆ ಊಟ ಮಾಕೊಳ್ತಾರೆ ಹಾಗೆಲ್ಲ ನಿಂತ್ಕೊಂಡು ಊಟ ಮಾಡಿಸ್ಬಾರ್ದು ಕೆಳಗಡೆ ಕೂಣ್ಸಿ ಸಮಾಧಾನವಾಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ಆದರೂ ಪರವಾಗಿಲ್ಲ ಊಟನ ತಿನ್ನಿಸಿ ಸಮಾಧಾನವಾಗಿ ಅದು ಎರಡು ತುತ್ತಾಗಲಿ ಮೂರು ತುತ್ತಾಗಲಿ ನೆಮ್ಮದಿಯಾಗಿ ಊಟ ಮಾಟ್ಕೊಂಡು ಹೋಗಂಗೆ ಕೊಡಬೇಕು ಟೈಮಿನ ಹಾ ಮತ್ತೆ ಏನಪ್ಪ ಅಂತಂದ್ರೆ ಜುಟ್ಟನ್ನ ಊಟ ಮಾಡಬೇಕಾದ್ರೆ ಜುಟ್ಗಳು ಹೆಣ್ಮಕ್ಳುಗಳನ್ನ ಬಿಡಬಾರ್ದು ಈ ಹಿಂದಿನ ಕಾಲದಲ್ಲಿ ಅಜ್ಜಿದಿರು ಹೇಳ್ತಾಯಿದ್ರು ಕೂದಲು ಬಿಟ್ಕೊಡು ಅಡುಗೆ ಮಾಡಬಾರ್ದು ಮತ್ತು ಊಟ ಮಾಡಬಾರ್ದಂತ ಹೇಳ್ತಿದ್ರು ಅದೆಷ್ಟು ಒಳ್ಳೆಯದು ಅಂತಂದ್ರೆ ತುಂಬನೇ ಒಳ್ಳೆಯದು ಯಾಕಪ್ಪ ಅಂತಂದ್ರೆ ನಾವು ಜುಟ್ಟುಗಳ್ನ ಬಿಟ್ಟು ನಾ ಜುಟ್ಕೊಂದ್ ಬಿಟ್ಕೊಂಡು ಜುಟ್ಟುಗಳ್ನೆಲ್ಲನೇ ಊಟ ಮಾಡಿದಾಗ ನಮ್ಮ ಊಟದಲ್ಲಿ ಕೂದಲು ಸೇರ್ಕೊಂಡು ಅದನ್ನು ಊಟ ಮಾಡುವಾಗ ಜೊತೇಲೆ ಹೋದಾಗ ಒಟ್ಟೆ ಒಳಗಡೆ ಅದು ಸೇರಿಕೊಳ್ಳುತ್ತೆ ಆವಾಗ ಆಪ್ರೇಷನು ಅದು ಇದು ಅಂತಂದ್ಬಿಟ್ಟು ಇದಾಗುತ್ತೆ ದುಡ್ಡು ಖರ್ಚಾಗುತ್ತೆ ಅದಕ್ಕೋಸ್ಕರ ಜುಟ್ಟುಗಳ್ನ ಬಿಡಬಾರ್ದು ಮತ್ತು ಉಗುರುಗಳ್ನ ಕಟ್ಟು ಮಾಡಬೇಕು ಆವಾಗವಾಗ ಯಾಕಪ್ಪ ಅಂತ ಅಂದ್ರೆ ನಾವು ಹೊರಗಡೆ ಹೋದಾಗ ಮತ್ತು ಧೂಳು ಪಾಳನ್ನೆಲ್ಲ ಎಲ್ಲ ಆಟ ಆಡ್ಕೊ ಬರ್ತಾವೆ ಮಕ್ಕಳು ಮತ್ತು ಮಲವಿಸರ್ಜನೆ ಮಾಡಿದಾಗ ಅದಕ್ಕೆ ಎಲ್ಲ ಚೆನ್ನಾಗಿ ಕೈ ತೊಳಿಬೇಕು ಉಗುರುಗಳ್ನ ಆವಾಗವಾಗ ಕಟ್ ಮಾಡ್ಕೊಳ್ಬೇಕು ಹಿಂದಿನ ಕಾಲದಲ್ಲಿ ಅಜ್ಜಿ ಅಜ್ಜಂದಿರು ಹೇಳ್ತಿದ್ದೇನು ತಪ್ಪಿಲ್ಲ ಒಳ್ಳೆಯದೇನೆ ಅವರು ಒಳ್ಳೆಯದಕ್ಕೆ ಹೇಳಿದ್ದಾರೆ ಅವ್ರು ಸಂಪ್ರದಾಯದಂತೆ ನಾವು ಪಾಲಿಸಿಬಿಟ್ರೆ ನೂರಕ್ಕೆ ನೂರು ಪರ್ಸೆಂಟು ಚೆನ್ನಾಗೇ ಇರ್ತೀವಿ ಅದು ಪಾಲಿಸ್ದೇ ಹೋದ್ರಿಂದಲೇ ನಮಗಿವಾಗ ಅನಾರೋಗ್ಯಗಳು ಕ್ಕೆ ತುತ್ತಾಗ್ತಾ ಇದ್ದೀವಿ ಯಾಕಪ್ಪಾ ಅಂತ ಅಂದ್ರೆ ಹಳಬರು ಹೇಳ್ತಾಯಿದ್ರು ಹೊರಗಡೆ ಹೋಗಿ ಬಂದಾಗ ಸ್ನಾನ ಮಾಡಬೇಕು ಸ್ನಾನ ಮಾಡಿಬಿಟ್ಟು ನಂತರ ಮನೆ ಒಳಗಡೆ ಹೋಗಿ ಊಟ ತಿಂಡಿ ಮಾಡಬೇಕು ಅಡುಗೆ ಮಾಡಬೇಕು ಮತ್ತು ಇನ್ನಿತರ ಕೆಲಸಗಳ್ನ ಮಾಡಬೇಕು ಅಂತ ಹೇಳ್ತಾಯಿದ್ರು ಈವಾಗ ಆ ಥರ ಏನಿಲ್ಲ ಚಪ್ಪಲಿ ಹಾಕ್ಕೊಂಡೆ ಒಳಗಡೆ ಹೋಗ್ತಾರೆ ಅದು ನೀಟ್ನೆಸ್ ಇಲ್ಲ ಹಾಂ ಚಪ್ಪಲಿ ಹಾಕ್ಕೊಂಡು ಹೋಗೋದು ಮತ್ತು ಸ್ನಾನ ಮಾಡದೇ ಹೋಗೋದು ಆವಾಗ ಏನಪ್ಪಾ ಅಂತ ಅಂದ್ರೆ ಒಂದು ಆಸ್ಪತ್ರೆಗೆ ಹೋದ್ರೆ ಬಟ್ಟೆ ಎಲ್ಲ ಬಿಚ್ಚಾಕಿ ಸ್ನಾನ ಮಾಡಿಸಿ ಇದು ಮಾಡ್ತಾಯಿದ್ರು ಈವಾಗ ಹಂಗೇನಿಲ್ಲ ಸುಮ್ಮನೆ ಬಟ್ಟೆಯೇ ಬಿಚ್ಚೋದಿಲ್ಲ ಹಾಗೆ ಒಳಗಡೆಯೇ ಹೋಗ್ತಾರೆ ಅದೆಲ್ಲ ಇನ್ಫೆಕ್ಷನ್ ರೀತಿ ಆಗುತ್ತೆ ಮತ್ತು ಮೂಢನಂಬ್ಕೆ ಅಂತ ಅಂದ್ರೆ ಅದೇ ಊಟ ಮಾಡಬೇಕಾದ್ರೆ ಅವರು ಕೂತ್ಕೊಂಡು ಕೈ ಊರ್ಕೊಂಡು ನೆಲಕ್ಕೆ ಕೈ ಊರ್ಕೊಂಡು ಎದ್ದೇಳಬಾರ್ದು ನೀಟಾಗಿ ಎದ್ದೇಳಬೇಕು ಅಂತ ಹೇಳ್ತಾರೆ ಅದು ಒಳ್ಳೆಯದೇನೆ ಮತ್ತು ಕೂದಲುಗಳನ್ನ ಬಿಡಬಾರ್ದು ನಿಂತ್ಕೊಂಡೆಲ್ಲ ತಿನ್ನಬಾರ್ದು ಹಾಸಿಗೆ ಮೇಲೆ ತಿನ್ನೋದು ಚಾಪೆ ಮೇಲೆ ತಿನ್ನೋದು ಹಂಗೆಲ್ಲ ಮಾಡಬಾರ್ದು ಮಲ್ಕೊಂಡು ತಿನ್ನಬಾರ್ದು ಕೂತ್ಕೊಂಡೆ ತಿನ್ನಬೇಕು ಅದ್ಕೆ ಒಂದು ನೀತಿ ನಿಯಮಗಳಿರುತ್ತೆ ಅದನ್ನು ಪಾಲಿಸಬೇಕು ಸರಿನಾ ಏನಪ್ಪ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಅಜ್ಜ ಅಜ್ಜಿ ಹೇಳ್ತಿದ್ದಂತೆ ಅವರು ಹೇಳ್ತಿದ್ದದ್ದು ನಾವು ಕೇಳ್ಕೊಂಡು ಕಲ್ತ್ಕೊಂಡ್ಬಿಟ್ಟಿದ್ದಿದ್ರೆ ಇಲ್ಲಿ ತನಕ ನಾವು ನೂರಕ್ಕೆ ನೂರು ಪರ್ಸೆಂಟು ಆರೋಗ್ಯವಾಗಿ ಇರ್ತಾಯಿದ್ವಿ ಅವರು ಹೇಳಿದ್ದನ್ನು ನಾವು ಕಲೀಲಿಲ್ಲ ಕಲಿಲಿಲ್ಲವಲ್ಲ ಅದಕ್ಕೇನೆ ನಾವುಗಳಿಗೆ ಇಷ್ಟು ತೊಂದ್ರೆಗಳು ಆಗ್ತಾಯಿದೆ ಏನಪ್ಪ ಅಂತ ಅಂದ್ರೆ ಈವಾಗ ಆವಾಗ ಟೈಮ್ ಸರಿಯಾಗಿ ಮೂರೊತ್ತು ನಾಲ್ಕು ಹೊತ್ತು ಊಟ ಮಾಡಬೇಕು ಅಂತ ಹೇಳ್ತಿದ್ರು ಅವರು ಬೈತಾಯಿದ್ದರು ಅಜ್ಜಿಯಂದಿರು ಆವಾಗ ನಾವುಳು ಸರಿಯಾಗಿ ಅವ್ರ ಮಾತುಗಳ್ನ ಕೇಳ್ತಾಯಿರಲಿಲ್ಲ ಈವಾಗ ಅಂತ ಅಂದ್ರೆ ಒಂದು ಟೈಮ್ ಬಿಟ್ಟು ಒಂದು ಟೈಮ್ ಊಟ ಮಾಡಿದರೆ ಗ್ಯಾಶ್ಟ್ರಿಕ್ಕು ಅದು ಇದು ಅಂತಂದ್ಬಿಟ್ಟು ಹೇಳ್ತೀವಿ ಅವರು ಸರಿಯಾಗಿ ಕೆಲ್ಸಕ್ಕೆ ಹೋಗ್ತಾಯಿದ್ರು ಮತ್ತು ಗದ್ದೆ ಕೆಲ್ಸಗಳ್ಗೆ ಹೋಗ್ತಾಯಿದ್ರು ವ್ಯವಸಾಯ್ಗಳು ಮಾಡ್ತಾಯಿದ್ದರು ಬಂದ ತಕ್ಷಣ ಊಟ ತಿಂಡಿ ಸರಿಯಾದ ಟೈಮಿಗೆ ಮಾಡ್ತಾಯಿದ್ದರವ್ರು ಗದ್ದೆಗೆ ಹೋದರೂ ಸಹ ಅವರು ಊಟಾನ ಅಲ್ಲಿ ಅಲ್ಲಿಗೆ ತಗೊಂಡು ಹೋಗ್ತಾಯಿದ್ರು ಮಾಡ್ತಾಯಿದ್ರು ಸರಿ ಇರ್ತಿತ್ತು ಈವಾಗ ಏನಪ್ಪ ಅಂತ ಅಂದ್ರೆ ಅದಕ್ಕೇ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿವೆ ಮತ್ತು ಮೂಢನಂಬಿಕೆ ಜಾಸ್ತಿ ಊಟ ಮಾಡಿಬಿಟ್ರೆ ದಪ್ಪ ಆಗಿ ದಪ್ಪ ಆಗೋಗ್ತೀನಿ ಮತ್ತು ಅದು ಬಂದ್ಬಿಡುತ್ತೆ ಬಿ ಪಿ ಬಂದ್ಬಿಡುತ್ತೆ ಶುಗರ್ ಬಂದ್ಬಿಡುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ ಅದರಿಂದ ದಪ್ಪ ಆಗೋಗ್ತೀನಿ ಅನ್ನೋದು ಒಂದು ಕಾರಣಕ್ಕೋಸ್ಕರವೇ ಜನಗಳು ಸರಿಯಾಗಿ ಊಟ ಮಾಡ್ತಾಯಿಲ್ಲ ಮತ್ತು ಲೈಟಾಗಿ ಅದು ಇದು ಏನಾದರೂ ಸ್ನ್ಯಾಕ್ಸೋ ಹಾ ಥರದ್ದು ಏನಾರು ತಿಳ್ಕೊಳ್ಳೋದು ಊಟ ಮಾಡೋಲ್ಲ ಅನ್ನ ತಿನ್ನೋಂಗಿಲ್ಲ ಮುದ್ದೆ ತಿನ್ನೋಂಗಿಲ್ಲ ಹಾಂ ಹೊರಗಡೆ ತಿನ್ಸೋ ತಿಂತಾ ಇದ್ದಾರೆ ಅದಕ್ಕೋಸ್ಕರ ಹಾಂ ಈ ಮೂಢನಂಬಿಕೆಳು ಗಳನ್ನೆಲ್ಲ ಬಿಟ್ಟು ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡಬೇಕು ಮೂರು ಬಾರಿಯಾದರೂ ಸಹ ಮಾಡಲೇಬೇಕು ಮುದ್ದೆ ಮತ್ತು ಮುದ್ದೆ ತಿನ್ನಲೇಬೇಕು ರೊಟ್ಟಿ ತಿನ್ನಲೇಬೇಕು ಅಂತಾರೆ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ